ನಮಗೆ ಯಾಕಂದರೆ ನಾವಿಲ್ಲಿ ಬೆಂಗಳೂರಲ್ಲಿ ಉಳ್ಕೊಂಡಿರೋದ್ರಿಂದ ನಮ್ಮ ಸಿಕ್ತಾರೊ ವಿದ್ಯುತ್ ಏನಂದರೆ ನಾವು ದಿನನಿತ್ಯ ನಮಗೆ ಬೇಕೇ ಬೇಕಾಗಿದೆ ಏಕಂದರೆ ನಮಗೆ ಮಕ್ಕಳು ಸ್ಕೂಲ್ ಹೋಗೋದಿರತ್ತೆ ನಮ್ಮ ಕೆಲಸಕ್ ಕೆಲಸಕ್ಕೆ ಬೆಳಗ್ಗೆ ಎದಿದ್ ತಕ್ಷಣ ಕೆಲಸ ಹೋಗೋದಿರತ್ತೆ ಮತ್ತೆ ಕೆಲಸ ಕೆಲಸಕ್ಕೋಗಿ ಬಂದಾದಮೇಲೆ ನಮಗೆ ವರ್ಕ್ ಫ್ರಮ್ ಕೆಲ್ ಕೆಲಸ ಮನೆಯಿಂದ ಮಾಡೊ ರೀ ರೀತಿಯಲ್ಲೂ ನಮಗೆ ಕೆಲಸ ಕೊಟ್ಟಿರ್ತಾರೆ ಆಫೀಸಲ್ಲಿ ಸೋ ಅದರಿಂದ ನಾವು ಕೇಳ್ಕೊಳೋದು ಏನಂದರೆ ವಿದ್ಯುತ್ ಮಂಡಳಿಗೆ ಯಾವುದೇ ರೀತಿ ವಿದ್ಯುತ್ತನ್ನು ತಡೆಗಟ್ಟ ತಡೆಗಟ್ಟಬಾರದು ಯಾಕಂದರೆ ನಮಗೆ ನಿತ್ಯ ವಿದ್ಯುತ್ ಇರಬೇಕು ಯಾಕಂದರೆ ಇತ್ತೀಚಿಗೆ ನಮಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ನಾವು ನಮಗೆ ವಿದ್ಯುತ್ತಲ್ಲಿ ಏನಂದರೆ ಬೆಳಗ್ಗೆ ಹೊತ್ತು ಬೆಳಗ್ಗೆ ಸ್ಕೂಲ್ಗೋ ಮಕ್ಕಳ ಸ್ಕೂಲ್ ಕಳಿಸೋ ಟೈಮಲ್ಲಿ ಒಂದೊಂದು ಟೈಮಲ್ಲಿ ವಿದ್ಯುತ್ತನ್ನ ತೆಗಿತಾರೆ ಸುಮಾರು ಏಳರಿಂದ ಎಂಟು ಗಂಟೆ ಸಮಯದಲ್ಲಿ ಅದು ಯಾವಾಗಲೂ ಇಲ್ಲ ಬಟು ಆ ಟೈಮಲ್ಲಿ ತೆಗಿಬೇಕಾದ್ರೆ ಅದು ತುಂಬ ತೊಂದರೆ ಉಂಟಾಗುತ್ತೆ ನಮಗೆ ಮಕ್ಳಿಗೆ ನಾವು ಯಾಕಂದರೆ ಬೆಳಗ್ಗೆ ಎದ್ದಾಗ ಅವರಿಗೆ ಬಟ್ಟೆ ಬಟ್ಟೆ ಐರನ್ ಮಾಡ್ಕೊಡೋದಾಗಲಿ ಇಲ್ಲ ನಾವು ಐರನ್ ಮಾಡ್ಕೊಳೋದಾಗಲಿ ಮತ್ತೆ ಗೀಸರ್ ಮತ್ತೆ ವಾಟರ್ ಹೀಟರ್ ಆನ್ ಮಾಡೋದಾಗಲಿ ಮತ್ತೆ ಏನೇ ಒಂದು ಅಡುಗೆ ಮಾಡೊದಾದ್ರೆ ನಾವು ಯೂಸ್ ಮಾಡೋ ಇದಾಗಿರ್ಬೌದು ಮಿಕ್ಷರ್ ಏನಂದರೆ ಮಿಕ್ಸಿ ಮಿಕ್ಸಿ ಮಿಕ್ಷರ್ ಆ ಥರ ಚಟ್ನಿ ಮಾಡೊಕಾಗಿರ್ಬೌದು ಯಾವುದೇ ಅದ್ರದು ಅದು ಅದು ಕೆಲಸ ಆಗ್ಲಿರತ್ತೆ ಕಿಚನಲ್ಲಿ ಸೋ ಇವೆಲ್ಲ ಇವೆಲ್ಲ ತೊಂದ್ರೆಗಳಾಗ್ಕೂಡ್ದು ಅಂತ ನಾವು ಕೇಳ್ಕೊಳೋದು ಮತ್ತೆ ಏನಂದರೆ ನಮಗೆ ತುಂಬ ಇದಾಗೋದು ಏನಂದರೆ ಅನಿವಾರ್ಯ ಇರೋದೇನಂದ್ರೆ ಈ ಮಳೆಗಾಲ್ದಲ್ಲಿ ತಬ್ ವಿದ್ಯುತನ್ನು ತೆಗ್ದುಬಿಡ್ತಾರೆ ಸೋ ಅದಕ್ಕೆ ಗವರ್ನ್ಮೆಂಟು ಯಾವ್ದಾನ ಹೊಸ ರೀತಿಯಲ್ಲಿ ನಮಗೆ ಅನ್ಕೂಲ ಮಾಡ್ಕೊಡ್ಬೇಕು ಮಳೆಯ ಟೈಮಲ್ಲಿ ಕರೆಂಟ್ ಹೋಗಿಬಿಟ್ರೆ ಕರೆಂಟು ವಿದ್ಯುತ್ತನ್ನು ತೆಗೆದುಬಿಟ್ರೆ ನಾವು ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತೀವಿ ಮನೆಯಲ್ಲಿ ಚಿಕ್ಮಗ್ ಚಿಕ್ಕ ಮಕ್ಕಳು ಇರ್ತಾರೆ ಮನೆಯಲ್ಲಿ ಮತ್ತೆ ವಯಸ್ಸಾಗಿರೋರು ತುಂಬ ಇರ್ತಾರೆ ವಯಸ್ಸಾಗಿರೋರು ಇದ್ದಾರೆ ತಂದೆ ತಾಯಾಗಿರ್ಬೌದು ಮನೆಯಲ್ಲಿ ಯಾಕಂದರೆ ಸುತ್ತಮುತ್ತ ಸ್ವಲ್ಪ ದೂರಯಿದ್ದಾವೆ ಮನೆಗಳು ನಾವು ನಮ್ಮ ಮನೆ ಸ್ವಲ್ಪ ಅಕ್ಕಪಕ್ಕದಲ್ಲಿ ಯಾವುದೇ ಮನೆ ಮನೆಗಳಿಲ್ಲ ಸೋ ಯಾರಾನ ಮನೆ ಒಳಗಡೆ ಬಂದರೆ ನಮಗೆ ಗೊತ್ತಾಗಲ್ಲ ಆ ಥರ ತೊಂದರೆ ತೊಂದರೆ ತೊಂದರೆ ಉಂಟಾಗ್ಬೌದು ಅಂತ ನಾವು ಭಯ ಭಯ ಭಯ ಆಗ್ತಾಯಿದೆ ನಮಗೆ ಸೋ ವಿದ್ಯುತ್ ಮಂಡಳಿಗೆ ನಾವು ಕೇಳೋದೇನಂದ್ರೆ ಯಾವುದೇ ರೀತಿ ವಿದ್ಯುತ್ತಿಂದ ನಮ್ಮ ಈ ಬೆಂಗಳೂರಿನಲ್ಲಿ ತೊಂದರೆ ತೊಂದರೆ ಆಕೂಡ್ದು ಅಂತ ನಾವು ಕೇಳ್ತಿದೀವಿ ಮತ್ತೆ ನಾವು ನಮಗೆ ಕೆಲಸ ಮನೆಯಲ್ಲಿ ಮಾಡೋ ಕೆಲಸ ಕೊಟ್ಟಿರ್ತಾರೆ ವರ್ಕ್ ಫ್ರಮ್ ಆಫೀಸ್ ವರ್ಕ್ ಫ್ರಮ್ ಹೋಮ್ ಅಂತ ನಾವು ಆಫೀಸಲ್ಲೂ ಕೆಲಸ ಮಾಡಿ ಮನೆಗೂ ಬರ್ತ್ತೀವಿ ಸೋ ನಮಗೆ ಯಾವುದೇ ರೀತಿ ಯಾವುದೇ ರೀತಿ ಯಾವುದೇ ರೀತಿಯಲ್ಲಿ ನಮ್ಮ ನಮಗೆ ವಿದ್ಯುತ್ತನ್ನು ಇಲ್ಲದಿದ್ದರೆ ನಮಗೆ ಮತ್ತೆ ಆಫಿಸ್ ಕೊಟ್ಟಿರೋ ಕೆಲಸಗಳು ಪೆಂಡಿಂಗಾಗ್ಬೌದು ಆ ಪೆಂಡಿಂಗ್ ಕೆಲಸದಲ್ಲಿ ನಮಗೆ ಮತ್ತೆ ಯಾಕಂದರೆ ಅದರಿಂದ ನಮಗೂ ಕೆಲಸದಲ್ಲಿ ಕೆಲಸದಲ್ಲಿ ತುಂಬ ಪ್ರಾಬ್ಲೆಮ್ ಆಗ್ಬೌದು ಮತ್ತೆ ನಾವು ಯಾವುದೇ ರೀತಿಯಲ್ಲಿ ನಮಗೆ ಕರೆಂಟ್ ಇಲ್ಲಾಂದರೆ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ ಇದರಿಂದ ನಾವು ಕೇಳ್ಕೊಳೋದೇನಂದ್ರೆ ನಮಗೆ ಒಂದು ನಮಗೆ ದಿನನಿತ್ಯ ಕೆ ಬಿ ಅವಶ್ಯಕತೆಯಿದೆ ದಿನನಿತ್ಯಾಗಿಂತ ಯಾವಾಗ್ಲೂ ಯಾವಾಗ್ಲೂ ಸದಾ ಸದಾ ಸದಾ ನಮಗೆ ವಿದ್ಯುತ್ತಿನ ಅವಶ್ಯಕತೆಯಿದೆ ಇದರಿಂದ ಇದರಿಂದ ನಮಗೆ ತುಂಬ ತುಂಬ ಮಕ್ಕಳ್ಗಾಗ್ಬೌದು ನಮ್ಮ ಕೆಲ್ಸಕ್ಕೆ ಆಗ್ಬೌದು ನಾವು ಆಫೀಸ್ ಕೆಲಸ ಮಾಡೋದಾಗಿರ್ಬೌದು ನಮಗೆ ಮನೆ ಮನೇಲಿ ಯಾಕಂದರೆ ವೈಸಾಗಿರೋರು ಇರೋ ಇರೋದ್ರಿಂದ ಅವ್ರಿಗೆ ಟಿ ವಿ ನೋಡೋಕ್ಕೆ ಯಾಕಂದರೆ ಅವರು ತುಂಬ ಟಿ ವಿ ನೋಡ್ತಾರೆ ಸ್ವಲ್ಪ ಸೋ ಅವ್ರಿಗೆ ಟೈಮ್ ಕಳಿಬೇಕಾ ಕಳಿಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಬೇರೆ ಯಾವುದೇ ರೀತಿ ಹೊರಗಡೆ ಹೋಗಕ್ಕೆ ಆಗಲ್ಲ ಯಾಕಂದರೆ ಅವ್ರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೊದ್ರಿಂದ ಅವ್ರಿಗೆ ಟೈಮ್ ಪಾಸ್ ಅಂದರೆ ಟಿ ವಿ ಸೋ ವಿದ್ಯುತ್ ಇಲ್ಲಾಂದರೆ ಅವ್ರಿಗೆ ಟಿ ವಿ ನೋಡಕ್ಕೆ ಕಷ್ಟಾಗ್ಬೋದು ಮತ್ತೆ ಈಗ ಇದು ಬನ್ ಇದು ಬೇಸಿಗೆ ಕಾಲದಲ್ಲಿ ಫ್ಯಾನ್ ಫ್ಯಾನ್ ಬೇಕೇ ಬೇಕೇ ಬೇಕು ಆ ಟೈಮಲ್ಲಿ ಕರೆಂಟ್ ಇಲ್ಲಾಂದರೆ ತುಂಬ ಕಷ್ಟಾಗತ್ತೆ ಮಲ್ಗೊದಾಗಿರ್ಬೌದು ಮತ್ತೆ ಮಲ್ಗೊದಾಗಿರ್ಬೌದು ಮತ್ತೆ ನಮಗೆ ತುಂಬ ಹೊರಗಡೆ ಒರ್ ನಾವು ಅಫೀಸಿಂದ ಹೊರಗಡೆ ಹೋಗಿ ಬಂದಿರ್ತಿರಿ ಅಂತವರಿಗೆ ನಮಗೆ ಫ್ಯಾನ್ ಫ್ಯಾನ್ ಬೆಕ್ ಫ್ಯಾನ್ನ ಅವಶ್ಯಕತೆ ಇರುತ್ತೆ ಅದರಿಂದ ಮನೆ ಒಳಗಡೆ ವಾಸಮಾಡಕ್ಕೆ ನಮಗೆ ತುಂಬ ಕಷ್ಟಾಗ್ಬೋದು ಫ್ಯಾನಿನ ಅನಿವಾರ್ಯ ಇರುತ್ತೆ ವಿದ್ಯುತ್ತು ತೆಗ್ದು ಬಿಟ್ಟರೆ ಅದರಿಂದ ನಮ್ಮ ವಿದ್ಯುತ್ತು ತೆಗ್ದು ಬಿಟ್ಟು ವಿದ್ಯುತ್ತಿಲ್ಲಾಂದ್ರೆ ನಮಗೆ ಜೀವನ ಮಾಡೋದು ಕಷ್ಟಾಗತ್ತೆ ಅದು ಬೇಸಿ ಬೇಸಿಗೆಕಾಲದಲ್ಲಿ ದಿನನಿತ್ಯ ನಮಗೆ ವಿದ್ಯುತ್ತನ್ನು ವಿದ್ಯುತ್ತು ನಮಗೆ ಅಗತ್ಯವಿದೆ ನಾವು ಕೇಳೋದೇನೆಂದರೆ ವಿದ್ಯುತ್ತನ್ನು ದಯವಿಟ್ಟು ಕಟ್ ಮಾಡಬೇಡಿ ಮತ್ತೆ ಕಟ್ ಮಾಡಿ ಅದರಿಂದ ನಮಗೆ ಅಂದರೆ ನಾವು ಇಷ್ಟು ಹೇಳಿದ್ಮೇಲೇನು ಗವರ್ನ್ಮೆಂಟು ನಮ್ಮ ನಮ್ಮ ಮಾತ್ಗಳಿಗೆ ಸ್ಪಂದಿಸ್ಬೇಕುಂತ ನಾನು ಇಷ್ಟಪಡ್ತೀನಿ ಯಾಕಂದರೆ ನಾವು ನಾವು ಬೆಳಿಗ್ಗೆ ಹೋದರೆ ಸಾಯಂಕಾಲ ಬರ್ತೀವಿ ಅದು ಮಧ್ಯದಲ್ಲಿ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ಬೋದು ಇಲ್ಲ ವೈ ಚಿಕ್ಕಮಕ್ಕಳಿದ್ದಾರೆ ವೈಸಾಗಿರೋರಿದಾರೆ ವೈಸಾಗಿರೋರಿಗೆ ಟಿ ವಿ ಟಿ ವಿ ಅವಶ್ಯಕತೆಯಿದೆ ಮಕ್ಕಳಿಗೆ ಇರೋ ಟೈಮಲ್ಲಿ ಅವ್ರಿಗೆ ಯಾಕಂದರೆ ನಾವು ಕಂಪ್ಯೂಟ್ರಲ್ಲಿ ಕಾರ್ಟೂನ್ಸ್ ಎಲ್ಲ ತೋರಸ್ತಾಯಿರ್ತೀರಿ ಸೋ ಅದರಿಂದ ಅವರು ವಿದ್ಯುತ್ತಿಲ್ಲಾಂದರೆ ಅದು ಆಫ್ ಆಗತ್ತೆ ಮನೆಯಲ್ಲಿ ಅವ್ರಿಗೂ ಅವ್ರಿಗೂ ಸ್ವಲ್ಪ ಡಿಸ್ಟರ್ಬ್ ಆದಂಗಾಗುತ್ತೆ ತಂದೆ ತಾಯಿಯವ್ರ್ಗು ಪಾಪ ಅವರು ಟೈಮ್ ಟೈಮ್ ಪಾಸ್ಗೆ ಟಿ ವಿ ನೋಡ್ತಾರೆ ಅದರಿಂದನು ಸ್ವಲ್ಪ ಬೇಜಾರ್ಗ್ಬೋದು ಕರೆಂಟಿಲ್ಲಾಂದರೆ ಸೋ ಇದರಿಂದ ಸ್ವಲ್ಪ ವಿದ್ಯುತ್ತನ್ನು ತೆಗಿಕೂಡ್ದು ಅಂತ ನಾನು ಕೇಳ್ಕೊಳ್ತಿನಿ ಇಲ್ಲಿಗೆ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು